ನಾನು ಶರ್ಟ್ ಒಂದು ಬುಕ್ ಮಾಡಿದ್ದೆ ಆನ್ಲೈನಿಂದ ಶರ್ಟು ಆನ್ಲೈನ್ನಲ್ಲಿ ಫರ್ಫೆಕ್ಟ್ ಆಗಿ ಇತ್ತು ಶರ್ಟು ಮತ್ತೆ ಒಂದು ಹದಿನೈದು ದಿನ ಆದಮೇಲೆ ನನಗೆ ಆನ್ಲೈನಿಂದ ಬಂತು ಮನೆಗೆ ಬಂದ ಮೇಲೆ ಎಲ್ಲ ಅಮೌಂಟ್ ಎಲ್ಲ ಮಾಡಿ ತಗೊಂಡೆ ತಗೊಂಡು ಆದಮೇಲೆ ಅದು ಪರ್ಚೇಸಿಂಗಲ್ಲಿ ಎಲ್ಲ ತಗೊಂಡಿದ್ದೆಲ್ಲ ಅದ್ರಲ್ಲಿ ನೋಡಿದೆ ಈ ಬುಕಿಂಗ್ ಮಾಡಿದ್ದೇ ಬೇರೆ ಇದು ತಗೊಂಡಿದ್ದೇ ಬೇರೆ ತಗೊಂಡಿದ್ದು ಬೇರೆ ಅಂದರೆ ಎಲ್ಲ ಒಂದೇ ಬಟ್ ಅದರಲ್ಲಿರೋ ಕ್ಲಾಥು ಇದರಲ್ಲಿಲ್ಲ ಯಾಕಂದರೆ ಕ್ವಾಲಿಟಿನೇ ಇಲ್ಲ ಅದರಲ್ಲಿ ಅದರಲ್ಲಿ ಇರತಕ್ಕಂಥ ಕೋಳಿತಿ ಈ ಶರ್ಟಲ್ಲಿ ಇಲ್ಲ ಅದು ಪ್ರಾಡಕ್ಟು ನನಗೆ ಜಾಸ್ತಿ ಬೇಜಾರಾಯಿತು ಈ ಥರ ಮಾಡ್ಬಾರ್ದು ಈ ಆನ್ಲೈನಲ್ಲೇ ಒಂದು ತೋರಿಸೋದು ಎತ್ಕೊಂಬಂದು ಕೊಡೋದೇ ಒಂಥರಾ ಆಗಲಿ ಒಂದು ಎರಡು ಸತಿ ಬೇಜಾರಾಗಿದೆ ಈ ಥರ ಮಾಡ್ಬಾರ್ದು ಈ ಆನ್ಲೈನ್ ಪ್ರೈಸಸು ಮಾಡಿದ್ರೆ ಅದನ್ನು ಈ ಚೆನ್ನಾಗಿಲ್ದಿರನೇ ಹಾಕ್ಬುಟ್ಟು ಮಾಡ್ಬೋದು ಬೇಕಾದರೆ ಅದು ಬೇರೆ ಇದರಲ್ಲಿ ಚೆನ್ನಾಗಿ ತೋರಿಸೋದು ಅದರಲ್ಲಿ ಇದು ಮಾಡೋದು ಹಂಗೆ ಮಾಡಿದ್ರೆ ಈ ಜನಕ್ಕೆ ಗೊತ್ತಾಗ್ದಿರ ಪಾಪ ಅದನ್ನು ಬುಕ್ ಮಾಡ್ತಾರೆ ಬುಕ್ ಮಾಡಿದಾದ್ಮೇಲೆ ಅವರು ಬಂದಾದ್ಮೇಲೆ ಓಹ್ ಈ ಥರ ಐತಾ ಬೇಜಾರು ಮಾಡ್ಕೊಂತಾರೆ ಅದು ಯಾರೇ ಆಗಲಿ ನಾವು ಇಲ್ಲಿ ಇವಾಗ ನಾವು ಸ ಸಫರ್ ಆದಂಗೆ ಅವರೂ ಸಫರ್ ಆಗಿರ್ತಾರೆ ಬಟ್ಟು ಹಾಗೆ ಆಗದೆ ಇರಲಿ ಅಂದರೆ ಅವರು ಕರೆಕ್ಟ್ ಆಗಿರೋದು ತಗೊಂಡು ಬಂದು ನಮ್ಗೆ ಕೊಡಬೇಕು ಅವರು ತಗೊಂಬಂದು ಕೊಟ್ಟರೆ ತಾನೇ ನಾವು ಸುಮ್ಮನೆ ಈ ಥರ ಇದು ಮಾಡಕ್ಕೆ ನನ್ಗೆ ಟಿ ಶರ್ಟ್ ಈ ಥರ ಬಂತು ಜಾಸ್ತಿ ಬೇಜಾರಾಯಿತು ಏನು ಈ ಥರ ಬಂತಲ್ಲಪ್ಪಾ ನಾನು ನೋಡಿದ್ದೇ ಒಂಥರ ಇತ್ತು ಟಿ ಶರ್ಟು ಇದೇ ಒಂಥರ ಐತಲ್ಲ ಅಂತ ಈ ಥರ ಆಗಿರೋದ್ಕೋಸ್ಕರ ನನಗೆ ಒಂದು ಸ್ವಲ್ಪ ಬೇಜಾರು ಆಯಿತು ಅದನ್ನೂ ವಾಪಸ್ ಮಾಡಣ ಅನ್ಸ್ಬಿಟ್ಟಿತ್ತು ಟಿ ಶರ್ಟು ನಾನು ಎಲ್ಲೋ ಹೋಗ್ಬೇಕು ಅದನ್ನು ಇದು ಮಾಡಿದ ತಕ್ಷಣನೇ ಇದು ಹಿಂಗಾಯ್ತಲ್ಲಪ್ಪಾ ಅಂತ ಬೇಜಾರಾಯಿತು ಈ ಬೇಜಾರಕ್ಕೆ ಸುಮ್ಮನೆ ಈ ಟಿ ಶರ್ಟುಗಳು ಇದೆಲ್ಲ ಪರ್ಚೇಸಿಂಗ್ಗೆ ನನಗೆ ಜಾಸ್ತಿ ಬೇಜಾರಾಗಿತ್ತು ಇದು ಏನಪ್ಪ ಈ ಥರ ಎಲ್ಲ ಆಯ್ತಲ್ಲಪ್ಪಾ ಅಂತ ಈ ಪರ್ಚೇಸಿಂಗ್ ಅವರು ಈ ಥರ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಬೇಜಾರಾಗುತ್ತೆ ಓಕೆನಾ ಸೀರಿಯಸ್ ಆಗಿ ಜಾಸ್ತಿ ಬೇಜಾರಾಗುತ್ತೆ ಈ ಬೇಜಾರು ಇಲ್ಲಾಂದರೆ ಕರೆಕ್ಟ್ ಆಗಿ ನಮಗೆ ಈ ಥರ ಫ್ರಾಡಕ್ಟ್ ಕರೆಕ್ಟ್ ಆಗಿ ತಂದ್ಕೊಟ್ರೆ ನಮಗೆ ಏನೂ ಬೇಜಾರು ಇಲ್ದಿರ ಇರುತ್ತೆ ಈ ಫ್ರಾಡಕ್ಟ್ಗಳು ಈ ಥರ ಮಾಡಿದ್ಮೇಲೆ ನಮಗೆ ಇದಾಗುತ್ತೆ ಸ್ವಲ್ಪ ಸಫರ್ ಆಗುತ್ತೆ